ನಾವು ಇಲ್ಲಿ ನಮ್ಮ ಊರು ನಾವು ಎಲ್ಲೆಲ್ಲೋ ತಿರ್ಗ್ಯಾಡಕ್ಕೆ ಸುತ್ತಾಡಕ್ಕೆ ಹೋಗಿದೇವೆ ಅದು ಫಸ್ಟಿಗೆ ಮತ್ತು ಶರ್ಣ ಬಸಪ್ಪನ ಗುಡಿಗೆ ಹೋಗಿದೇವಿ ಮತ್ತು ಮೈಲಾರ ಲಿಂಗೇಶ್ವರನ ಗುಡಿಗೆ ಹೋಗಿದೇವಿ ಮತ್ತು ಇಲ್ಲಿ ಶಾಪುರ ಸೈಡ್ ಬರ್ತದೆ ನೋಡಿ ಅಲ್ಲಿ ಹೋಗಿದೇವೆ ಮತ್ತು ಅಂದರೆ ಇಲ್ಲಿ ಗಾಣ್ಗಾಪುರಿಗೆ ಹೋಗಿದೇವಿ ಮತ್ತು ಅಂದರೆ ವಿಧಾನ ಸೌದಕ್ಕೆ ಹೋಗಿದೇವಿ ಇಲ್ಲೆಲ್ಲ ಇವು ಎಷ್ಟು ಸ್ಥಳಕ್ಕೆ ಹೋಗಿದೇವಿ ಮತ್ತು ಅಂದ್ರೆ ವಾಯು ಎಷ್ಟನ್ಯಾಗ ಮೈಲಪುರ ಮೈಲಪುರ ದೇವಸ್ಥಾನವೇ ಬಕ್ಕುಳ್ ಇಷ್ಟ ಆಗ್ಯಾದ ನಂಗೆ ಯಾಕಂದರೆ ಅಲ್ಲಿ ಒಸು ಮಂದಿ ನಮ್ಮ ಫ್ಯಾಮಿಲಿದು ಇರ್ತದೆ ಒಸು ಮಂದಿ ಅಲ್ಲಿ ನಾವು ಒಸು ಮಂದಿ ಹೋತಿವಿ ಅಲ್ಲಿ ನಮ್ಮ ಮನ್ಯಾಗ ಟೈಮ್ ಸ್ಪೆಂಡ್ ಮಾಡಿದಷ್ಟು ಅಲ್ಲಿ ಹೊರಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೀವಿ ಮತ್ತು ಅಂದರೆಲ್ಲ ಅಲ್ಲಿ ಅಲ್ಲಿ ಹೋದ್ರುಪೇ ಅವ್ಲೆಲ್ಲ ನಮ್ಮ ಅತ್ತೆ ಮಕ್ಕಳು ಇರ್ತಾರೆ ನಾವು ಒಸು ಮಂದಿಗೆ ಮಜಾ ಬರ್ತದೆ ಅಲ್ಲಿ ತಿರ್ಗ್ಯಾಡಕ್ಕೆ ಮತ್ತು ಹೋಗಿದ್ ದಿವ್ಸ ನಾವು ಅಲ್ಲಿ ಜಾತ್ರಿಗೆ ಹೋತೀವಿ ಫಸ್ಟಿಗೆ ಜಾತ್ರೆಗೆ ಹೋಗಿ ಎಲ್ಲ ಜಾತ್ರೆ ಮುಗುಸ್ಕೊಂಡ್ ಬರ್ತೀವಿ ಇಲ್ಲಂದ್ರೆ ಒಂದು ದಿನ ಹಂಗೆ ಮನೆಗೆ ಇರ್ತೀವಿ ಮರು ದಿವ್ಸ ಏನು ಮಾಡ್ತೀವಿ ಎಲ್ಲರೂ ಎಲ್ಲರ ಮನೆಗೆ ಒಂದೊಂದು ಒಂದೊಂದು ಒಂದೊಂದು ಟ್ಯಾಕ್ಟ್ರಿ ಬುಕ್ ಮಾಡ್ತಾರ ಅವ್ರು ಟ್ಯಾಕ್ಟ್ರು ಬುಕ್ ಮಾಡ್ತರೆ ಅಂದ್ರೆ ನಮ್ಮ ಮನಿಗೆ ಒಂದೊಂದು ಟ್ಯಾಕ್ಟ್ರು ಬುಕ್ ಮಾಡ್ತಾರ ನಮ್ಮ ಮಾಮ ಬುಕ್ ಮಾಡ್ತರೆ ನಮ್ಮ ಮನೆ ಟ್ಯಾಕ್ಟ್ರು ಅವ್ರು ಬುಕ್ ಮಾಡ್ದ್ರು ಅಂದರೆ ಅದರಾಗ ಬೊಗಣಿಗಳು ಚಮಚ ಅದ್ರದ್ದು ಖಾರ ಉಪ್ಪು ಅರ್ಶಿಣ ಮತ್ತು ಅಂದ್ರೆ ಕಟಿಗಿಗಳು ಕೊಳಗಳು ಬಟ್ಟೆಗಳು ಅಂಥವೆಲ್ಲ ಇಟ್ಟು ಎಲ್ಲರೂ ಕುಂತು ಮತ್ತು ಅದ್ರಾಗ ಟ್ಯಾಕ್ಟ್ರಿನ್ಯಾಗ ಹಾಡು ಹಚ್ಕೊಂದೂ ಡ್ಯಾನ್ಸ್ ಮಾಡ್ಕೋತ ಹೋತಿವಿ ಒಸು ಮಂದಿ ಮತ್ತು ಅಲ್ಲಿ ಹೋಗಿ ಗುಡಿವಲ್ಲಿ ಮುಟ್ಟಿದೆವು ಅಂದರೆ ಅಲ್ಲಿ ಕೆರೆ ಇರ್ತವೆ ಒಂದು ದೊಡ್ಡುದು ಕೆರೆ ಅದ ಅಲ್ಲಿ ಕೆರೆ ಬಳ್ ಹೋಗಿ ನಿಂದಿರ್ಸ್ತರೆ ಟ್ಯಾಕ್ಟ್ರು ಮತ್ತು ನಿಂದ್ರಿಸ್ದ್ರಪೇ ಎಲ್ಲತೂ ತೆಳ್ಯಾಗ ಇಳಿತಾರ ತೆಳಗೆ ಇಳ್ದ್ರ ಪೇ ಅವೆಲ್ಲ ಸಾಮಾನುಗಳು ತೆಳಗೆ ಕೊಡ್ತಾರ ತೆಳಗೆ ಕೊಟ್ಟು ಅದ್ರುಪೆ ವಸ್ಸು ತೆಳಗೆ ಇಡ್ತಾರ ಸಾಮಾನುಗಳು ಆಯಿತು ಮನೆಗೆ ಮೈ ತೊಳ್ಕೊ ಬಂದೋರು ಎಲ್ಲ ಇಲ್ಲಿ ಕೆರೆವಲ್ಲಿ ಬಂದು ಅದು ಕಲ್ಲುಗಳು ಇಟ್ಟು ಒಲೆ ಮಾಡಿ ಅದಕ್ಕೆ ಪೂಜೆ ಮಾಡಿ ಪೂಜೆ ಮಾಡಿ ಅದ್ರ ಮ್ಯಾಲೆ ಬ್ಯಾಳೆ ಮಾಡಕ್ಕೆ ಇಟ್ಟು ಮತ್ತು ಅನ್ನ ಸಾರು ಮಾಡ್ತಾರ ಅಲ್ಲಿ ಅವ್ರು ಮಾಡೋ ತನಕ ಉಳ್ದೋರು ನಾವೆಲ್ಲ ಹೋಗ್ ಮತ್ತು ಅಲ್ಲಿ ದೊಡ್ಡದು ಕೆರೆ ಅದ ಮೈಲಾಪುರನ ಕೆರೆ ಅಲ್ಲಿ ಹೋಗಿ ಮಸ್ತ್ ಎಲ್ಲರೂ ಒಂದೇ ತಲೆ ತಕೊತಾರ ಹುಡುಗರು ಹುಡುಗಿಯರು ಅಲ್ಲಿ ಭೇದ ಭಾವ ಇರಲ್ಲ ಅಲ್ಲಿ ಎಲ್ಲರೂ ಮೈ ತಕೊತಾರೆ ಚಂದ ಮೈ ತಕೊಂಡ್ ಮತ್ತು ಅಲ್ಲಿ ಡ್ರೆಸ್ ಗಿಸ್ ಹಾಕೊಂದೇ ಅಲ್ಲೇ ಮೈ ತಕ್ಕೊಂಡು ಅಲ್ಲೇ ಡ್ರೆಸ್ ಹಾಕೊಂದ್ ಮತ್ತೆ ಬರ್ತೀವಿ ಮತ್ತು ನಮ್ಗೆ ನೀರು ಕುಡಿಲಿಕ್ಕ ಅಲ್ಲಿ ಅಡ್ಗೆ ಮಾಡಕ್ಕೆ ಅಲ್ಲಿ ಬೇಕಾದ್ರೆ ಅದೇ ಕೆರೆಯಿಂದ ನೀರು ತಂದು ಅದೇ ಕೆರೆಯಿಂದ ನೀರು ತಂದು ನೀರು ಕುಡಿದು ಮತ್ತೆ ಅವೇ ಅಡಿ ಅವೇ ಅಡುಗೆ ಮಾಡಕ್ಕೆ ಯೂಸ್ ಮಾಡ್ತಾರ ಮತ್ತು ಅದೇ ಯೂಸ್ ಮಾಡಿ ಆದ್ರುಪೇ ಅಡ್ಗೆ ಬಡ್ಗೆ ಎಲ್ಲ ಆಯಿತು ಅಂದ್ರೆ ಅವರು ಇವರು ಬರ್ತಾರ ಊಟ ಮಾಡಕ್ಕೆ ಅದು ಮೈಲಾರ ಲಿಂಗನ ಊಟ ಮಾಡಕ್ಕೆ ಅಡ್ಗೆ ಮಾಡಿದ್ದು ಊಟ ಮಾ ಊಟ ಮಾಡಿಸ್ತಾರ ಐದು ಜನಕ್ಕೆ ಅವ್ರು ಬರ್ತಾರೆ ಐದು ಜನ ಉಣ್ಣಕ್ಕ ಅವರಿಗೂ ಅವರು ಊಟ ಮಾಡಕ್ಕನ ಅದು ಯಾರೂ ಊಟ ಮಾಡಲ್ಲ ಅಂದರೆ ಅವರೇ ದೇವ್ರಿನ ದೇವ್ರ ಕೈ ತೆಳಗೆ ಅವರೇ ಊಟ ಮಾಡ್ತಾರಲ್ಲ ಅದಕ್ಕೆ ಅವರಿಗೆ ಫಸ್ಟು ನಾವು ಊಟ ಮಾಡಬೇಕಾದ್ರೆ ಮೊದಲು ಅವರಿಗೆ ಕೊಡ್ತೀವಿ ಮೊದಲು ಅವರು ಊಟ ಗೀಟ ಮಾಡಿ ಮೊದಲು ಪೂಜೆ ಗೀಜೆ ಮಾಡಿ ಅವ್ರು ಊಟ ಮಾಡೋತ್ತನ ನಾವು ಎಲ್ಲರೂ ಸುಮ್ಮನೆ ಕುಂದಿರ್ತೀವಿ ಅವ್ರದ್ ಊಟ ಗೀಟ ಆಯಿತು ಅಂತಂದ್ರೆ ಆಮೇಲ್ ನಮ್ಮ ಮನೆಗೆ ಇನ್ನೋರು ಎಲ್ಲರೂ ಊಟ ಮಾಡ್ತೀವಿ ಇಲ್ಲಂದ್ರೆ ಯಾರು ಯಾರಿಗೆ ಕರೆದಿರ್ತಿವಲ್ಲ ಫ್ರೆಂಡ್ಸು ರಿಲೇಟಿವ್ಸು ಯಾರು ಯಾರು ಬಂದಿರ್ತಾರೆ ಅವ್ರು ಎಲ್ಲರಿಗೂ ಊಟ ಮಾಡಿಸ್ತೀವಿ ಊಟ ಮಾಡ್ಸಿ ಆದ್ರುಪೆ ಮತ್ತು ಆಮೇಲೆ ಫ್ಯಾಮಿಲಿ ಊಟ ಮಾಡ್ತೀವಿ ಮನೇಲಿ ನಮ್ಮ ಅತ್ತೆ ಅವರು ನಮ್ಮ ಅತ್ತೆ ಮಕ್ಕಳು ನಾವು ನಮ್ಮ ಅಕ್ಕನವ್ರು ನಮ್ಮ ಮಾಮಂದಿರು ಒಸು ಒಂದೇ ಊಟ ಮಾಡ್ತೀವಿ ಊಟ ಮಾಡಿ ಆದ್ರುಪೆ ಮತ್ತು ಹೋದ್ರು ಎಲ್ಲರೂ ಜಾತ್ರೆಗೆ ತಿರ್ಗ್ಯಾಡಕ್ಕೆ ಹೋಗ್ತಾರ್ ನಮ್ಮ ಮಾಮದೋರು ಅವರು ಹೋಗ್ತಾರ ಇಲ್ಲಂದ್ರೆ ನಮ್ಮ ಸಂಗಡ್ನೆ ಬರ್ತಾರೆ ಬಂದಿರ್ ಸುಮ್ಮನೆ ಯಾಕೆ ಆ ಕಡೆ ಈ ಕಡೆ ಹೋಗ್ತಿರಿ ನಡ್ರಿ ಅಂತ ಅವ್ರಿಗೆ ನಮ್ಮ ಸಂಗಡ್ನೆ ಕರ್ಕೊಂಡ್ ಹೋಗ್ತಿವಿ ಮತ್ತು ಬರತ್ ಟೈಮಿಗೂ ಹಂಗೇ ಚೀರ್ಕೋತ ಮಾಡ್ಕೊತ ಒಂದರಿಂದ ಒಂದರು ಒಂದರಿಂದ ಒಂದು ಟ್ಯಾಕ್ಟ್ರು ಹತ್ತಿ ಇರ್ತವಲ್ಲ ಒಳ್ ಮತ್ತು ಮತ್ತು ಫುಲ್ಲೂ ಅದು ರಾಮಸಂದ್ರ ಬರೋ ತನಕ ಫುಲ್ ಹಾಗೆ ಇರ್ತದೆ ಮತ್ತೆ ಅಲ್ಲಿ ಮನೆಗೆ ಹೋಗಿ ಎಲ್ಲ ತೆಗೆದು ಇಳಿಸಿ ಮತ್ತು ಎಲ್ಲರೂ ಮನೆಗೆ ಹೋಗ್ ಕುಂದಿರ್ತಾರೆ ಕುಂತು ಆದ್ರ್ ಪೆ ಮತ್ತೆ ಮನೆಗೆ ಪೂಜೆ ಗೀಜೆ ಮಾಡಿ ಆಮೇಲೆ ನಮ್ಮ ಅಜ್ಜಿ ಇರ್ತಾರೆ ಮನೆಗೆ ಒಬ್ಬರೇ ಅವ್ರಿಗೆ ಊಟ ಕೊಟ್ಟು ಅವ್ರಿಗೆ ಊಟ ಮಾಡಿಸಿ ಮತ್ತು ಅವ್ರಿಗೆ ಕೂಡಿಸ್ತೇವೆ ಅಂದರೆ ಮತ್ತು ಇಲ್ಲಂದ್ರೆ ಟೈಮ್ ಉಳಿತಂದ್ರೆ ಜಾತ್ರೆಗೆ ಹೋತಿವಿ ಇಲ್ಲಂದ್ರೆ ಇಲ್ಲ ಅಲ್ಲಿ ಹೋಗಿ ಕೂತ್ರೂ ಎಲ್ಲರೂ ಹಿಂಗ್ ಯಾವಾಗರ ಯಾವಾಗರ ವರ್ಷಿಗೆ ಒಂದೇ ಸಲ ಬರ್ತದಲ್ಲ ಅದು ಅದಕ್ಕೆ ಅಲ್ಲಿ ವರ್ಷಗ್ ಒಂದೇ ಸಲ ಹೋದೇವ್ ಅಂದರ್ನೂ ಜಾತ್ರೆ ಚಂದಾತು ಪುಲ್ ಎಲ್ಲರ್ಕಿನ ದೊಡ್ಡ ಜಾತ್ರೆ ಆಗ್ತದೆ ಅದು ಅದಕ್ಕೆ ಅಲ್ಲಿ ಜಾತ್ರೆದಾಗ ಅಲ್ಲಿ ಹೋಗಿ ಚಿಡಿ ಏರಬೇಕು ಅಲ್ಲಿ ಜಿಗ್ಗಿ ಚಿಡಿಯವೆ ಅಲ್ಲಿ ಹೋಗ್ ಚಿಡಿ ಏರಿ ಅಲ್ಲಿ ಹೋಗ್ ಕೂತ್ರೆ ಒಂಥರ ಮನ್ಸಿಗೆ ಏನೋ ಸಮಾಧಾನ ಸಿಗ್ತದೆ ಎಲ್ಲರ್ಗೆ ಅದೆಷ್ಟೋ ದುಃಖ ಇಟ್ಕೊಂಡ್ ಬಂದೋರಿಗೆಲ್ಲ ಫುಲ್ ಹ್ಯಾಪಿ ಹ್ಯಾಪಿ ನಗು ನಗ್ತಾ ಇರ್ತಾರೆ ಅಲ್ಲಿ ಆ ಗುಡಿಗೆ ಹೋದವರು ಅಲ್ಲಿ ಎಷ್ಟೇ ಕಷ್ಟ ಇದ್ರೂ ಅಲ್ಲಿ ಅವ್ರದ್ದು ಪರಿಹಾರ ಆಗ್ತದೆ ಮತ್ತು ಅಲ್ಲಿ ದೇವರು ಮಾಡ್ತಾರ ಮತ್ತು ಅಲ್ಲಿ ಅವತ್ತಿನ ದಿವಸ ಎಲ್ಲ ಪೂಜೆ ಗೀಜೆ ಮಾಡಿ ಎಲ್ಲ ಮಲ್ಲಯ್ಯಂಗೆ ಎಲ್ಲ ಪೂಜೆ ಗೀಜೆ ಮಾಡ್ಕೆಸಿನ್ ಮರು ದಿವ್ಸವೂ ಅಲ್ಲೇ ಚಿಕನ್ ಮಾಡ್ತಾರ ಅತ್ತೆ ಚಿಕನ್ ನಡೆಯಲ್ಲ ಅಂದ್ರಲ್ಲ ಅವರು ಬೇರೆ ಊರು ಲೇಸಿಂದ ಬಂದಿರ್ತಾರಲ್ಲ ಅವ್ರು ಅಲ್ಲೇ ಚಿಕನ್ ಮಾಡ್ಕೊಂಡ್ ಉಣ್ತಾರ್ ನಾವು ಮನೆಯಲ್ಲಿ ಚಿಕನ್ ಮಾಡ್ಕೊಂಡ್ ಮನೆಗೆ ಉಣ್ತೀವಿ ಮತ್ತು ಅಂದರು ಅಲ್ಲಿ ಹೋಕೆಸಿಂದರೂ ನಮ್ಮ ಅತ್ತೆ ಅವರು ಅವರು ಇವರೆಲ್ಲ ಮಜಾ ಮಾಡ್ತಿದ್ದೆವು ಮತ್ತು ಅದಕ್ಕೇ ಅದು ಸ್ಥಳ ನಂಗೆ ಬಕ್ಕುಳ್ ಇಷ್ಟ ಆಗ್ಯದ ಅದು ಇನ್ನೊಂದು ಸಲ ಹೋಗ್ಬೇಕಂತ ಹೇಳಿ ಇಷ್ಟ ಆಗ್ತದದು ಒಟ್ಟು ಅದು ಜಾತ್ರೆ ಬಂತಂದರೆ ಮಿಸ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಅದು ಹೋದರ್ ಇನ್ನೊಂದು ಸಲ ಹೋಗ್ಬೇಕು ಹೋಗ್ಬೇಕು ಅನಿಸ್ತದೆ ಅದಕ್ಕೇ ಚಂದ ಅದು ಜಾಗ